ಅಲೋ ನಮಸ್ತೇ ಮೇಡಮ್ ಹಾಂ ಹಲೋ ನಮಸ್ತೇ ಮೇಡಮ್ ರಮ್ಯ ಮೇಡಮ್ ಅಲ್ಲ ಹಲೋ ಹಾಂ ನನ್ನ ಮಗನಿಗೆ ಹಲೋ ಹಲೋ ನಮಸ್ತೇ ಮೇಡಮ್ ಮೇಡಮ್ ನನ್ನ ಮಗನಿಗೆ ಸ್ವಲ್ಪ ಮದ್ವೆಗೆ ಹೋಬೇಕಾಗಿತ್ತು ಎರಡು ದಿನ ರಜೆ ಇದ್ದರೆ ಬೇಕಾದ್ರ್ ಕೊಡ್ತೀರಾ ಕೇಳಕ್ಕೆ ಫೋನ್ ಮಾಡಿದೆ ನಾನು ಮನೆಲ್ಲಿ ಯಾರೂ ಇಲ್ಲ ಮತ್ತು ಇಟ್ಕೊಳೋರೂ ಯಾರಿಲ್ಲ ಒಬ್ಬನೇ ಇರ್ ಇರ್ಬೇಕಾಗ್ತದೆ ಮತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೇಳಿದೆ ಮೇಡಮ

ಇಲ್ಲ ಮೇಡಮ ಇಲ್ಲ ಮೇಡಮ್ ಯಾಕೆ ಕೇಳಿದ್ರೆ ಮನ್ಲೀಗ ಸಮಸ್ಯೆ ಇದೆ ಹೋಗಲೇಬೇಕು ನಮ್ಮ ರಿಲೇಷನ್ ಹತ್ರದ ರಿಲೇಷನ್ದೋರ ಮದುವೇನ ಅವರು ಬರಲೇಬೇಕು ಅಂತ ಹೇಳ್ತಾರೆ ಎಲ್ಲರೂ ಬನ್ನಿ ಅಂತ್ಹೇಳಿದ್ದಾರೆ ಇನ್ನು ಮನೇಲ್ಲಿ ಇವ್ನ ಬಿಟ್ಟಾಕಿ ಹೋದ್ರೆ ಈಗ ಮತ್ತೆ ಇಲ್ಲಿ ಇವ್ನ ಶಾಲೆ ಬಿಟ್ಟಾಕಿ ಹೋಗೋ ಅಷ್ಟೊತ್ತಿಗೆ ಕರೀಲಿಕ್ಕೆಲ್ಲ ಬರಬೇಕಾಗ್ತದೆ ಅದೆಲ್ಲ ಸಮಸ್ಯೆಯೇ ಆಗಿರ್ತದೆ ಅದರ ಸಲುವಾಗಿ ನೀವು ಒಂದು ದಿನ ಎರಡು ದಿನ ರಜೆ ಕೊಟ್ಟರೆ ಛಲೋ ಆಗಿತ್ತು ಭಾಳ

ಯಾರೂ ಇಲ್ಲ ಮೇಡಮ್ ಅದಕ್ಕೇ ಅದ್ರ ಸಲುವಾಗೇ ಹೇಳ್ತಿರೋದು ಇಲ್ಲದಿದ್ರೆ ನೀವು ಮನೆಗೆ ಹೋಮ್ವರ್ಕ್ ಹಾಕಿಕೊಡಿ ನಾನು ನನಗೆ ಎಷ್ಟು ಹೋಮ್ವರ್ಕ್ ಹಾಕ್ರೂ ನಾ ಮಾಡಿಸ್ತೆ ಮನೇಲ್ಲಿ ಅವನಿಗೆ ಓದಿಸ್ತೆ ಮತ್ತು ಎಕ್ಸಾಮಿಗಂತೂ ನಾ ಪ್ರಾಬ್ಲಮ್ ಮಾಡೋದಿಲ್ಲ ಮೇಡಮ್ ಒಂದು ಎರಡು ದಿನ ಅಷ್ಟು ಮಟ್ಟಿಗೆ ಅಷ್ಟೇ ನೋಡಿ ಮೇಡಮು

ಹೌದು ಮೇಡಮ್ ನೀವು ಹೇಳ್ತಿರೋದ್ ಸರಿಯೇ ಆದರೆ ಏನು ಮಾಡೋದು ಅದೀಗ ಸಮಸ್ಯೆಯೇ ಆಗಿದೆ ನೋಡುವ ಏನೋ ನಾ ಒಂದು ವೇಳೆ ಬಿಟ್ಟಾಕಿ ಹೋಗಿ ಅವನು ಮದ್ವೆಗೆ ಬರ್ಬೇಕೂಂತ ಹೇಳ್ತನೆ ನಮ್ಮ ಜೊತೆಗೆ ಒಂದು ವೇಳೆ ಬಿಟ್ಟು ಬರಲಿಕ್ಕೆ ಬಿಟ್ಟು ಹೋಗಲಿಕ್ಕೂ ಮನ್ಸು ಬರೋದಿಲ್ಲ ಅವನು ಅಳ್ತಿರ್ಬೇಕು ಅಂದರೆ ಹತ್ತಿರದವ್ರಲ್ಲ ಅವರು ಹಾಗೆ ಹಿಂಗೆ ಅವ್ರು ಬಾ ಅಂತ ಅವ್ನ ಹತ್ರನೇ ಹೇಳಿದ್ದಾರೆ ಮತ್ತೆ ಅವ್ನು ಈಗ ಅವ್ನ್ಗೆ ಅದು ಹೇಳಿದ ಮೇಲೆ ಅವ ಬಿಡೋದಿಲ್ಲ ಯಾಕಾಕ್ ಕೇಳಿದ್ರೆ ನಮ್ಮ ಬೆನ್ನು ಹತ್ತೆ ಹತತ ಯಾಕಕ ನಮ್ಮ ಮಾವ ಮದ್ವೆಗ್ ಹೇಳಾನೆ ನಾ ಹೋಗಲೇಬೇಕು ಅಂತ ಅದಕ್ಕೆ ಒಂದು ದಿನ ನೋಡಿ ನಾ ಮತ್ತೆ ಮಾರನೇ ದಿನನಾದ್ರು ಹೇಗಾದರೂ ಮಾಡಿ ಶಾಲೆಗೆ ತಂದು ಬಿಡುವ ವ್ಯವಸ್ಥೆ ಮಾಡ್ತೆ ಆಮೇಲೆ ಕರ್ಕೊಂಡು ಹೋಗೋದು ಬಿಡೋದು ವ್ಯವಸ್ಥೆ ಮಾಡ್ತೇ ನಾನು ನೋಡಿ ಆದಷ್ಟು ಹಾಂ ಹಾಂ ಹಾಂ ತ್ಯಾಂಕ್ ಯು ಮೇಡಮ ತ್ಯಾಂಕ್ ಯು ಮೇಡಮ